ನಮ್ಮ ತುಮಕೂರಿನಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯೋಜನೆ ಆಗುವ ಕ್ರೀಡಾಕೂಟಗಳು ಟೂರ್ನಿಮೆಂಟ್ಗಳು ನಡೆಯುವ ಈ ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಿಮೆಂಟ್ಗಳು ನಡೆಯೋದಿಲ್ಲ ಹಾಗಾದ್ರೆ ರಾಷ್ಟೀಯ ಮಟ್ಟದ ಕ್ರೀಡಾಕೂಟಗಳು ನಡೆಯುತ್ತವೆ ಹಾಗೂ ನಮ್ಮ ನಮ್ಮ ತುಮಕೂರಿನ ಗೋರ್ಮೆಂಟ್ ಜೂನಿಯರ್ ಕಾಲೇಜ್ ಫೀಲ್ಡ್ನಲ್ಲಿ ರಾಷ್ಟ್ರೀಯ ಮಟ್ಟದ ಖೋ ಖೋ ಪಂದ್ಯಾವಳಿ ಹಾಗೂ ಕಬಡ್ಡಿ ಕಬಡ್ಡಿ ಪಂದ್ಯಾವಳಿಯನ್ನು ಮಹಾತ್ಮ ಗಾಂಧಿ ಸ್ಟೇಡಿಯಮ್ನಲ್ಲಿ ನಡೆಸುತ್ತಾರೆ ಅದಲ್ಲದೇ ಫುಟ್ಬಾಲ್ ಟೂರ್ನಿಮೆಂಟ್ ಕೂಡ ನಡೆಸುತ್ತಾರೆ ಹಾಗು ನಮ್ಮ ಊರಿಗೆ ಸುನಿಲ್ ಚೇತ್ರಿ ಕೂಡ ಬಂದಿದ್ದರು ಅವರು ಮಹಾತ್ಮ ಗಾಂಧಿ ಸ್ಟೇಡಿಯಮ್ನಲ್ಲಿ ಒಂದು ಬಾರಿ ಕಬಡ್ಡಿ ಫುಟ್ಬಾಲನ್ನು ಕೂಡ ಆಡಿದ್ದರು ಕಬಡ್ಡಿ ಪ್ಲೇಯರ್ ಪ್ರಶಾಂತ ಪ್ರಶಾಂತ್ ಅವರು ಕೂಡ ತುಮಕೂರಿನವರೇ ಅವರೂ ಸಹ ಇಲ್ಲಿ ಟೂರ್ನಿಮೆಂಟ್ಗಳನ್ನು ನಡೆಸುತ್ತಾರೆ ಅವರೂ ಕೂಡ ಆಡುತ್ತಾರೆ ಅದಲ್ಲದೇ ನಮ್ಮ ತುಮಕೂರಿನಲ್ಲಿ ರಾಷ್ಟ್ರೀಯ ಹಾಗೂ ಹೋಬ್ಳಿ ಲೆವೆಲ್ ತಾಲೂಕ್ ಲೆವೆಲ್ ಡಿಸ್ಟಿಕ್ಟ್ ಲೆವೆಲ್ವರೆಗೂ ಎಲ್ಲ ಕ್ರೀಡೆಗಳನ್ನು ಆಡಿಸುತ್ತಾರೆ ಹಾಗೂ ಮೈಸೂರು ದಸರಾ ದಸರಾ ಕ್ರೀಡಾವನ್ನು ಇಲ್ಲಿ ಆಡಿಸುತ್ತಾರೆ ಈ ಕ್ರೀಡೆಯಲ್ಲಿ ಹಲವಾರು ಜನರು ಸ್ಪರ್ಧಿಸುತ್ತಾರೆ ಈ ಈ ಕ್ರೀಡೆಗೆ ಎಲ್ಲೆಡೆಯಿಂದಲೂ ಜನಗಳು ಬರುತ್ತಾರೆ ಈ ದಸರಾ ಕ್ರೀಡೆಗೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಆದರೆ ಹೋಬಳಿ ಲೆವೆಲಿನಲ್ಲಿ ಅವರು ಆಡಿರಬೇಕು ಹಾಗೂ ಒಂದು ಬಾರಿ ಡಿಸ್ಟ್ರಿಕ್ ಲೆವೆಲಲ್ಲಿ ಆಡಿರಬೇಕು ಹಾಗೂ ಇಲ್ಲಿ ಹಲವಾರು ಕ್ರೀಡೆಗಳು ನಡೆಯುತ್ತವೆ ಅದರಲ್ಲಿ ಕಬಡ್ಡಿ ಖೋ ಖೋ ಹಾಗೂ ವಾಲಿಬಾಲ್ ಬ್ಯಾಸ್ಕೆಟ್ ಬಾಲ್ ಇವುಗಳಿಗೆ ಅಧಿಕ ಫ್ಯಾನ್ ಫಾಲೋಯರ್ಸ್ಗಳು ಇದ್ದಾರೆ ಇದನ್ನು ನೋಡಲು ಹಲವಾರು ಪ್ರೇಕ್ಷಕರು ಗ್ರೌಂಡಿಗೆ ಬರುತ್ತಾರೆ ಹಾಗೂ ಪ್ರತಿ ಬಾರಿಯೂ ತುಮಕೂರಿನ ತುಮಕೂರಿನ ಕ್ರೀಡೆಗಳ ಕ್ರೀಡಾ ಪಟುಗಳು ಖೋ ಖೋ ಕ್ರೀಡಾಪಟುಗಳು ಅಲ್ಲಿ ಮೊದಲ ಸ್ಥಾನ ಪಡೆಯುತ್ತಾರೆ ಇಲ್ಲದಿದ್ದರೆ ಗುಬ್ಬಿ ಖೋ ಖೋ ಕ್ರೀಡಾಪಟುಗಳು ಮೊದಲ ಸ್ಥಾನ ಪಡೆಯುತ್ತಾರೆ ಇವರಿಬ್ಬರ ನಡುವೆ ಜಾಸ್ತಿ ಯಾವಾಗಲೂ ಖೋ ಖೋನ ಫೈನಲ್ಸಿಗೆ ಬರುತ್ತಾರೆ ಅದಲ್ಲದೇ ಕಬಡ್ಡಿಗೆ ಕಬಡ್ಡಿ ಆಡಲು ಹಲವಾರು ಜನ ಬರುತ್ತಾರೆ ಕಬಡ್ಡಿ ಪಾವುಗಡ ಹಾಗೂ ತುಮಕೂರು ಹಲವಾರು ಬಾರಿ ಫೈನಲ್ಸಿಗೆ ಬಂದಿದ್ದುಂಟು ಅದಲ್ಲದೇ ಇಲ್ಲಿ ಗೆದ್ದವರಿಗೆ ಮೈಸೂರಿನಲ್ಲಿ ದಸರಾದ ಸಮಯದಲ್ಲಿ ಆ ಕ್ರೀಡಾ ಪಟುಗಳಿಗೆ ಬಹುಮಾನ ವಿತರಣೆ ಮಾಡುತ್ತಾರೆ ಹಾಗೇ ನಮ್ಮ ಊರಿನಲ್ಲಿ ರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಕೂಡ ನಡೆಸಿದ್ದರು ಅಲ್ಲಿ ಆ ಆ ಬಾರಿ ಸುನಿಲ್ ಚೇತ್ರಿ ಅವರು ಬಂದಿದ್ದರು ಹಾಗೂ ಅವರು ಅಲ್ಲಿನ ಜಡ್ಜ್ ಆಗಿದ್ದರು ಆ ಬಾರಿಯೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ತುಮಕೂರಿನ ಒಬ್ಬ ಹುಡುಗ ಸೆಲೆಕ್ಟಾಗಿದ್ದನು ಹಾಗೂ ಅವನು ಮಲೇಷಿಯಾಗೆ ಹೋಗಿದ್ದನು ಅಲ್ಲಿ ಆಡಿ ಅಲ್ಲಿಯೂ ಜಯವನ್ನು ಪಡೆದುಕೊಂಡು ಬಂದಿದ್ದಾನೆ ಇಲ್ಲಿ ಟೂರ್ನಮೆಂಟ್ಗಳು ಎಂದರೆ ಕ್ರಿಕೆಟ್ ಟೂರ್ನಮೆಂಟ್ ಕೂಡ ನಡೆಯುತ್ತದೆ ಇಲ್ಲಿಗೆ ಹಲವಾರು ಊರುಗಳಿಂದ ಬರುತ್ತಾರೆ ಈ ಈ ಕ್ರೀಡೆ ಟೂರ್ನಮೆಂಟಲ್ಲಿ ಗೆದ್ದವರಿಗೆ ಇಪ್ಪತ್ತೈದು ಸಾವಿರ ಬಹುಮಾನವಿರುತ್ತದೆ ಆಂ ಆದರೆ ಅದಕ್ಕೆ ಸ್ಪರ್ಧಿಸಲು ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಸಾವಿರ ಶುಲ್ಕವಿರುತ್ತದೆ ಗೆದ್ದವರಿಗೆ ಟೀಮಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಹಾಗೂ ಒಂದು ಬೆಳ್ಳಿ ಗದೆಯನ್ನು ಕೂಡ ಕೊಡುತ್ತಾರೆ